ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ರೀ ಯಾವಾಗ ಅಂತಂದ್ರೆ ಏಪ್ರಿ ಜು ಅಕ್ ಅಕ್ಟೋಬರ್ ಇಪ್ಪತ್ತ್ಮೂರನೇ ತಾರೀಕಿತ್ತು ಸೊ ಆವತ್ತು ರಾತ್ರಿ ನಮ್ಮ ಮಕ್ಕಳೆಲ್ಲ ಬಂದಿದ್ದರು ಹೊರಗಿಂದ ಬೆಂಗಳೂರಿನಿಂದ ಬಂದಾಗ ಅವ್ರು ಸಡನ್ ಪ್ಲ್ಯಾನ್ ಮಾಡಿದರು ನಮ್ಮೆಲ್ಲ ರಿಲೇಟಿವ್ಸಿಗೆ ಇನ್ವೈಟ್ ಮಾಡಬೇಕಂಥೇಳಿ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ನಮ್ಗೇನು ಹಂಗೆ ಇದ್ದಿರಲಿಲ್ಲ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಬೇಕಂಥೇಳಿ ಮಕ್ಕಳೆಲ್ಲ ಹೇಳಿದ್ರು ಮಾಡೋಣ ಯಾಕಂತಂದ್ರೆ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಸಿಲ್ವರ್ ಜುಬ್ಲಿ ಅದ ಅಂಥೇಳಿ ಮಾಡಬೇಕಂಥೇಳಿ ರಾತ್ರಿ ಹೊತ್ತು ಪ್ಲಾನ್ ಆಯಿತು ಸೊ ನೆಕ್ಸ್ಟ್ ಡೇ ಏನಾಯಿತು ಅಂತಂದ್ರೆ ನಾವು ಮಾರ್ನಿಂಗ್ ಎದ್ದು ಎಲ್ಲ ನಾವು ಜನಗಳಿಗೆ ಇನ್ವಿಟ್ ಇನ್ವೈಟ್ ಮಾಡಬೇಕಂತ ಅಂದ್ಕೊಳ್ಬೇಕು ಅನ್ನೊ ಅಂತ ಇರುವಾಗ ಅದು ಆವತ್ತು ದಸರಾ ಹಾಲಿಡೇಸ್ ಇತ್ತು ಸೊ ಆವಾಗ ಯಾವ ಕುಕ್ಕೂ ನಮ್ಗೆ ಸಿಗಲಿಲ್ಲ ಸೊ ನಾವೇನು ಮಾಡಿದ್ವಿ ಈಗ ರಾತ್ರಿಯೇ ಮಾರ್ನಿಂಗ್ ಎದ್ದಿದ್ದೇ ಫಸ್ಟ್ ಕುಕ್ಕಿಗೆ ಹೇಳೋದಕ್ಕಿಂತ ಮುಂಚೆಯೇ ನಾವೇನು ಮಾಡೀವಿ ಎಲ್ಲ ನಮ್ಮ ರಿಲೇಟಿವ್ಸ್ಗಳಿಗೆ ನಿಯರ್ಲಿ ಹಂಡ್ರೆಡ್ ಜ ಜನಗಳಿಗೆ ನಾವು ಇನ್ವೈಟ್ ಮಾಡಿದ್ದೇವೆ ರೀ ಮಾಡಿರುವಾಗ ನಾವು ಮತ್ತೆ ಮಧ್ಯಾಹ್ನ ಆಯಿತು ನಮ್ಗೆ ಯಾವ ಕುಕ್ಕೆ ಸಿಗಲಿಲ್ಲ ಸೊ ಅದಕ್ಕೆ ನಾವು ಬಹಳ ಪ್ರಾಬ್ಲಮ್ನಾಗ ಬಂತು ಅಯ್ಯೋ ಏನ್ಮಾಡ್ಬೇಕು ಅಷ್ಟು ದೊಡ್ಡ ಪ್ರಮಾಣದಾಗ ಅಡುಗೆ ಮಾಡೋದು ಹೆಂಗೆ ಅಂಥೇಳಿ ಮತ್ತು ನಾವು ಏನು ಮಾಡೀವಿ ಎಷ್ಟೊಂದೆಲ್ಲ ನಾವೆಲ್ಲ ಕೇಳಿದ್ವಿ ಎಷ್ಟೊಂದು ಕುಕ್ಕುಗಳಿಗೆಲ್ಲ ಕೇಳಿದ್ವಿ ಆಗಲೇ ಇಲ್ಲ ಮಧ್ಯಾಹ್ನ ಎರಡು ಗಂಟೆ ಆಯಿತು ನಾವು ಸಾಯಂಕಾಲ ಸೆವೆನ್ ಓ ಕ್ಲಾಕ್ ಅನ್ನೋ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಬೇಕಂಥೇಳಿ ಅಂದ್ಕೊಂಡಿದ್ದೀವಿ ಸೊ ಆ ರೀತಿ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಾಗ ಇನ್ನೂ ಕುಕ್ ಸಿಗಲೇ ಇಲ್ಲ ಅಲ್ಲ ಅಂಥೇಳಿ ನಾವೇನು ಮಾಡಿದ್ವಿ ನಮ್ಮ ಮಕ್ಕಳೆಲ್ಲ ನಾವು ಸೇರಿ ಒಂದು ಪ್ಲ್ಯಾನ್ ಮಾಡಿದ್ವಿ ಏನಂತಂದ್ರೆ ಮನೆಯಲ್ಲೇ ಮಾಡೋಣ ಎಷ್ಟೇ ಕಷ್ಟ ಆಗಲಿ ಆದ್ರೆ ಮನೆಗೆ ಮಾಡೋಣ ಅಂಥೇಳಿ ನಾವು ಮನೆಗಿಂದೇ ಪ್ರಿಪ್ರೇಷನ್ ಮಾಡೋಣ ಅಂಥೇಳಿ ಅಂದ್ಕೊಂಡೀವಿ ಅಂದ್ಕೊಂಡು ನಾನೇನು ಮಾಡ್ದೆ ಅಂತ ಅಂದ್ರೆ ಈವಾಗ ಸ್ವಲ್ಪ ಯಾವಾಗ್ಲೂ ಡಿಫ್ರೆಂಟ್ ಮಾಡಬೇಕು ನಾವು ಯಾವಾಗ್ಲೂ ಬಿರಿಯಾನಿಯೇ ಮಾಡ್ತಾ ಇರ್ತೀವಿ ಅದ್ರಿಂದ ಸ್ವಲ್ಪ ಬೇರೆ ಮಾಡಬೇಕಪ್ಪ ಏನು ಸ್ಪೆಷಲ್ ಮಾಡಬೇಕು ಅಂಥೇಳಿ ನಮ್ಗೆ ನನಗೆ ಫೀಲಾಯಿತು ಸೊ ಅದಕ್ಕೆ ನಾನು ಏನ್ಮಾಡ್ದೆ ಅಂತಂದ್ರೆ ಚಿಕನ್ ತಂದೂರಿ ಚಿಕನ್ ಮಾಡಬೇಕು ಮತ್ತು ಮತ್ತು ನಾನೇನು ಮಾಡಬೇಕು ಅಂತಂದ್ರೆ ರೈಸ್ ಮಾಡಬೇಕು ಮತ್ತು ಆಮೇಲೆ ಚಪಾತಿ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಅದರ ನಾನು ಹಂಗೆ ಅಂದ್ಕೊಂಡಿದ್ದೆ ಆದ್ರೆ ಟೈಮ್ ವಾಸ್ ವೆರಿ ಶಾರ್ಟ್ ಬಹಳ ಸ್ವಲ್ಪ ಇತ್ತು ಆ ಟೈಮ್ನಾಗ ನಾನು ಏನು ಮಾಡಲಿ ಅಂಥೇಳಿ ಯೋಚನೆ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಗೆಲ್ಲ ಚಿಕನ್ ತಂದ್ಕೊಟ್ರು ಚಿಕನ್ ತಂದಾದ್ಮೇಲೆ ನಾನು ಎಲ್ಲ ಏನು ಮಾಡ್ದೆ ವಾಶ್ ಮಾಡ್ದೆ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ನಾನು ಎಲ್ಲ ಅರಶಿಣ ಉಪ್ಪು ಎಲ್ಲ ಹಚ್ಚಿ ಸ್ವಲ್ಪ ಚಲೋ ಕ್ಲೀನ್ ಮಾಡಿದೆ ಯಾಕಂದ್ರೆ ಸ್ಮೆಲ್ ಬರ್ಬಾರ್ದಂಥೇಳಿ ಈ ರೀತಿ ಮಾಡಾದ್ಮೇಲೆ ನಾನೇನ್ಮಾಡ್ದೆ ಅಂತ ಅಂದ್ರೆ ಅದು ಸೈಡಿಗೆ ತೆಗ್ದಿಟ್ಟು ತಂದೂರಿ ಚಿಕನ್ ಮಾಡಬೇಕಂಥೇಳಿ ಸ್ಟಾರ್ಟ್ ಮಾಡ್ದೆ ಫಸ್ಟ್ ನಾನೇನು ಮಾಡ್ದೆ ಅಂತ ಅಂದ್ರೆ ಆನಿಯನ್ ಎಲ್ಲ ಈಳು ಈರುಳ್ಳಿ ಎಲ್ಲ ನಾನು ಏನು ಮಾಡಿದ್ದೆ ಕಟ್ ಮಾಡಿ ನಾನೆಲ್ಲ ಫ್ರೈ ಮಾಡೋಕೆ ಇಟ್ಬಿಟ್ಟು ನಿಯರ್ಲಿ ಒಂದು ಎರಡು ಕೆ ಜಿ ಮೂರು ಕೆ ಜಿ ಹಂಗೆ ನಾನು ಆನಿಯನ್ ಕಟ್ ಮಾಡ್ತಾಯಿದ್ದೆ ಅದರಲ್ಲೇ ಅರ್ಧ ಘಂಟೆ ಆಯಿತಪ್ಪಾ ಸೊ ನಾನು ಏನ್ಮಾಡ್ದೆ ಈ ಆನಿಯನ್ ಎಲ್ಲ ಕಟ್ ಮಾಡಿ ಫ್ರೈ ಮಾಡಿ ಅದಕ್ಕೆ ಭಾಳ ಟೈಮ್ ಹಿಡೀತು ಅದಾದ್ಮೇಲೆ ನಾನೇನು ಮಾಡ್ದೆ ಅಂದರೆ ಚಿಕನ್ನೆಲ್ಲ ನೀರೆಲ್ಲ ಹೋಗಿತ್ತು ಹೋಗಾದ್ಮೇಲೆ ನಾನದಕ್ಕೆ ಏನ್ಮಾಡ್ದೆ ತೊಗೊಂಡು ತೊಗೊಂಡು ಫಸ್ಟ್ ಅದಕ್ಕೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಚ್ಬಿಟ್ಟು ಮತ್ತು ಆಮೇಲೆ ಹಸಿಮೆಣಸಿನ್ಕಾಯಿ ತೊಗೊಂಡು ಸ್ವಲ್ಪ ಅದನ್ನು ಸ್ವಲ್ಪ ಹಾಕ್ದೆ ಮತ್ತು ಕೊತ್ತಂಬ್ರಿ ಇದೆಲ್ಲ ಹಸಿರು ಮಸಾಲೆಗಳನ್ನು ಹಾಕ್ಬಿಟ್ಟು ಯಾವ್ದ್ಯಾವ್ದು ಅಂದ್ರೆ ಪುದೀನ ಕೊತ್ತಂಬ್ರಿ ಮತ್ತು ಮೆಣಸಿನ್ಕಾಯಿ ಇವೆಲ್ಲವೂ ಹಾಕಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟೊಂದು ಹಚ್ಚಿ ನಾನೇನು ಮಾಡ್ದೆ ಅಂತ ಅಂದ್ರೆ ಸ್ವಲ್ಪ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೆನೀಲಿಕ್ಕಿಟ್ಬಿಟ್ಟು ನೆನಿಲಿ ನೆನೀಲಿಕ್ಕಿಟ್ಬಿಟ್ಟು ನಾನೇನು ಮಾಡಿದ್ನಿ ಅಂತ ಅಂದ್ರೆ ಈ ಕಡೆ ಇನ್ನೊಂದು ಸೈಡು ನಾನೇನು ಮಾಡ್ದೆ ಅಂತ ಅಂದ್ರೆ ಮತ್ತೆ ಕಾಜು ಬಾದಾಮ್ ಎಲ್ಲ ನಾನೇನು ಮಾಡ್ದೆ ಅಂದರೆ ಎಲ್ಲ ಒಣಗಿದ ಹಣ್ಣುಗಳು ಅಂದ್ರೆ ಅರ್ಥ ಡ್ರೈ ಫ್ರುಟ್ಸ್ ಟೈಪು ಇದು ಖರಬೂಜ ಬೀಜಗಳು ಆಮೇಲೆ ಕಾಜು ಬಾದಾಮಿ ಮತ್ತೆ ಚಿರಂಜಿ ಮತ್ತು ಆಮೇಲೆ ಪಿಸ್ತಾ ಆಮೇಲೆ ಕಶ್ ಕಶಿ ಇದೆಲ್ಲ ತೊಗೊಂಡು ನಾನೇನು ಮಾಡ್ದೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ದೆ ಹಸಿ ವಾಸನೆ ಹೋಗಬೇಕಾದ್ರೆ ಬಿಸಿ ಮಾಡಿ ನಾನೇನು ಮಾಡ್ದೆ ಎಲ್ಲ ಬಿಸಿ ಮಾಡಿ ಅದಕ್ಕೆಲ್ಲ ಚಲೋ ಸ್ವಲ್ಪ ರೋಸ್ಟ್ ಮಾಡ್ದಂಗೆ ಮಾಡಿ ಅದಕ್ಕೆ ನಾನು ಗ್ರೈಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಅಷ್ಟೊತ್ತಿಗೆ ನಾನು ಈರುಳ್ಳಿಯೆಲ್ಲ ಕೆಂಪಗಾಗಿ ಅದಕ್ಕೆ ಸ್ವಲ್ಪ ನಾನು ಹುರಿದಾಗ ಹುರ್ದು ಎಲ್ಲ ಕೆಂಪಾದ್ಮೇಲೆ ಅದನ್ನು ತೆಗೆದು ಈ ಎಲ್ಲ ನಾನೇನು ಒಣಹಣ್ಣುಗಳೆಲ್ಲ ನಾನು ಸ್ವಲ್ಪ ಹುರ್ದು ನಾನು ಗ್ರೈಂಡ್ ಮಾಡ್ತಾಯಿದ್ದೆ ಅಲ್ಲ ಅದನ್ನು ಅದ್ರಾಗೆ ಸೇರಿಸಿ ನಾನೇನ್ಮಾಡ್ದೆ ಅಂತ ಅಂದ್ರೆ ಎಲ್ಲ ಗ್ರೈಂಡ್ ಪೇಸ್ಟ್ ಮಾಡ್ದೆ ಮತ್ತು ಸ್ವಲ್ಪ ಕೊಬ್ಬರಿ ತೊಗೊಂಡು ಕೊಬ್ರಿಯೂ ಸ್ವಲ್ಪ ಗ್ರೈಂಡ್ ಮಾಡಿ ಏನು ಮಾಡ್ದೆ ಹುರ್ದು ಗ್ರೈಂಡ್ ಮಾಡಿ ಅದನ್ನು ಇವೆಲ್ಲ ಸೇರಿಸಿ ನಾನೇನು ಮಾಡ್ದೆ ಗ್ರೈಂಡ್ ಮಾಡ್ದೆಪ್ಪಾ ಗ್ರೈಂಡ್ ಮಾಡಿ ನಾನೇನು ಮಾಡ್ದೆ ಒಂದು ಅರ್ಧ ಗಂಟೆ ನಾನು ಚಿಕನ್ನು ಮಾಂಸ ತಂದಿದ್ವಲ್ಲ ಅದಕ್ಕೆಲ್ಲ ನಾನು ಹಸಿರು ಮಸಾಲೆ ಹಚ್ಚಿದೆನಲ್ಲ ಮತ್ತದಲ್ಲದೇನೆ ಮತ್ತು ನಾನೇನು ಮಾಡ್ದೆ ಖಾರ ಉಪ್ಪು ಅರಶಿಣ ಮತ್ತು ಇದೆಲ್ಲ ಹಚ್ಚಿ ಏನ್ಮಾಡ್ದೆ ಅಂತ ಅಂದ್ರೆ ಅದಕ್ಕೆ ತೊಗೊಂಡು ಮತ್ತು ಈ ಪೇಸ್ಟ್ನೂ ನಾನೇನು ಮಾಡಿದೆ ಈರುಳ್ಳಿ ಪೇಸ್ಟು ಆಮೇಲೆ ಎಲ್ಲ ಒಣಹಣ್ಣಿನ ಪೇಸ್ಟ್ಗಳೆಲ್ಲ ಮಾಡಿದೆನಲ್ಲ ಆ ಪೇಸ್ಟೆಲ್ಲ ಚೆನ್ನಾಗಿ ಹಚ್ಚಿದ್ರಿ ಹಚ್ಚಿ ಏನ್ಮಾಡ್ದೆ ಅಂತಂದ್ರೆ ಮತ್ತು ಸ್ವಲ್ಪ ಇಟ್ಟು ಮತ್ತು ಸ್ವಲ್ಪ ಇಟ್ಟು ನಾನೇನು ಮಾಡ್ದೆ ಅಂತ ಅಂದ್ರೆ ಅದಕ್ಕೆ ಮತ್ತು ಏನ್ಮಾಡ್ದೆ ಅಂತ ಅಂದ್ರೆ ಎಲ್ಲ ಸಾಸುಗಳು ತೊಗೊಂಡ್ರಿ ಈ ಸೋಸುಗಳು ಸ್ವಲ್ಪ ಹಚ್ಚಬೇಕು ಚೆನ್ನಾಗಾಗ್ತದೆ ಆ ಸಾಸಿಲ್ಲ ನಾನೇನು ಮಾಡಿದೆ ಅಂದ್ರೆ ಯಾವ್ಯಾವ ಸಾಸ್ ಅಂದ್ರೆ ಒಂದು ರೆಡ್ ಚಿಲ್ಲಿ ಸಾಸ್ ತೊಗೊಂಡು ಮತ್ತು ಗ್ರೀನ್ ಚಿಲ್ಲಿ ತೊಗೊಂಡು ಮತ್ತು ವಿನೆಗರ್ ತೊಗೊಂಡು ಮತ್ತು ಆಮೇಲೆ ಟೊಮೆಟೋ ಸಾಸ್ ತೊಗೊಂಡು ಇವೆಲ್ಲ ಸಾಸಸ್ ನಾನೇನು ಮಾಡ್ದೆ ಅಂತ ಅಂದ್ರೆ ರೆಡ್ಡು ಗ್ರೀನು ಆಮೇಲೆ ಮತ್ತು ಇದು ಟೊಮೆಟೋ ಸಾಸ್ ವಿನೆಗರ್ ಇದೆಲ್ಲ ಸ್ವಲ್ಪ ಸ್ವಲ್ಪ ಆಮೇಲೆ ಇನ್ನೊಂದು ಯಾವ ಸಾಸು ಅಂದ್ರೆ ಸೋಯಾ ಸಾಸ್ ತೊಗೊಂಡ್ರಿ ತೊಗೊಂಡು ನಾನೇನ್ಮಾಡಿದೆ ಅಂದ್ರೆ ಇವೆಲ್ಲ ಸ್ವಲ್ಪ ಸ್ವಲ್ಪ ಒಂದು ಎರಡು ಎರಡು ಸ್ಪೂನು ಟೀ ಸ್ಫೂನಷ್ಟು ಹಾಕ್ಬಿಟ್ಟು ಹಾಕ್ಬಿಟ್ಟು ಎಲ್ಲ ಸರಿಯಾದ ರೀತಿಯಲ್ಲಿ ಕಲಸ್ಕೊಳ್ತಾ ಹೋದ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಕಲಸಿ ಏನ್ಮಾಡ್ದೆ ಅಂತ ಅಂದ್ರೆ ಮತ್ತು ಅವೆಲ್ಲ ನಾನು ಪೇಸ್ಟ್ ಮಾಡಿದ್ರೆ ಒಣ ಹಣ್ಣಿಂದ ಅದನ್ನು ಸಹ ಮಿಕ್ಸ್ ಮಾಡ್ದೆ ಅದನ್ನು ಮಿಕ್ಸ್ ಮಾಡಿ ಮತ್ತು ನಾನು ಏನು ಮಾಡ್ದೆ ಅಂತ ಅಂದ್ರೆ ಆಮೇಲೆ ಈ ಏನು ಹಸಿರು ಮಸಾಲೆ ಅಂತ ಹೇಳಿದೆ ಅಲ್ಲ ಕೊತ್ತಂಬ್ರಿ ಕರಿಬೇವು ಇವೆಲ್ಲವೂ ಹಾಕ್ದೆ ಅದಾದ್ಮೇಲೆ ಏನು ಮಾಡಿದ್ದೆ ಇದು ಈರುಳ್ಳಿ ಪೇಸ್ಟ್ ಏನ್ಮಾಡಿದ್ದೆ ಅಲ್ಲ ರೀ ನಾನು ಆ ಪೇಸ್ಟ್ ಹುರಿಯೋದ್ಕಿಂತ ಆಯ್ಲ್ನಾಗ ಹುರಿದ್ನಲ್ಲ ಆ ಎಣ್ಣೆ ತೊಗೊಂಡು ಏನ್ಮಾಡ್ದೆ ಇದ್ರ ಮೇಲೆಲ್ಲ ಸುರಿದ ಸುರಿದಾದ್ಮೇಲೆ ಏನು ಮಾಡ್ದೆ ಅಂತ ಅಂದ್ರೆ ಆ ಎಣ್ಣೆ ಎಲ್ಲ ಸುರಿದಾದ್ಮೇಲೆ ಮತ್ತು ಇದು ಎಲ್ಲ ಹಚ್ಚಿ ಮತ್ತು ಸ್ವಲ್ಪ ಹೊತ್ತು ಇಟ್ಟು ಮತ್ತು ಅದಾದ್ಮೇಲೆ ಏನು ಮಾಡ್ದೆ ಅಂತ ಅಂದ್ರೆ ಅದಕ್ಕೆ ಇದು ಹಾಕ್ತ್ರಿ ನಿಂಬೆಹಣ್ಣಿಂದು ರಸಗಳು ಸ್ವಲ್ಪ ಒಂದು ಎರಡು ನಿಂಬೆಹಣ್ಣು ಕಟ್ ಮಾಡ್ದೆ ಮಾಡಿ ಅದನ್ನು ಸಹ ಹಾಕ್ದೆ ಮತ್ತು ಅದಾದ್ಮೇಲೆ ಮತ್ತೇನು ಮಾಡ್ದೆ ಅಂತಂದ್ರೆ ವಿನೆಗರ್ನೂ ಹಾಕ್ದೆ ಮತ್ತು ಅದಾದ್ಮೇಲೆ ತುಪ್ಪವೂ ಸ್ವಲ್ಪ ಮೇಲೆ ಸುರಿಬೇಕು ರೀ ಮತ್ತು ಸ್ವಲ್ಪ ಬಟರ್ ಹಾಕಬೇಕು ಇದೆಲ್ಲ ಹಾಕಿದರೆ ಬಹಳ ಟೇಸ್ಟಿ ಆಯ್ತದ ಅಂಥೇಳಿ ಅನ್ನಿಸ್ತು ನನ್ಗೆ ಸೊ ನನ್ಗೇನೇನು ಇಷ್ಟ ಬಂತು ಅದನ್ನೆಲ್ಲ ಸೇರ್ಸ್ಕೊಳ್ತಾ ಹೋದೆ ಸೇರ್ಸ್ಕೊಳ್ತಾ ಹೋಗಿ ಮತ್ತು ಆಲ್ರೇಡಿ ಇದೆಲ್ಲ ಸೇರಿಸೋ ಸೇರ್ಸೊ ತನಕ ಏನಾಯಿತು ಅಂದರೆ ಒಂದು ಅರ್ಧ ಗಂಟೆ ಮತ್ತು ಮುಕ್ಕಾಲು ಆತಯಿಪ್ಪಾ ಆಗಿದ್ಮೇಲೆ ನಾನೇನು ಮಾಡಿದೆ ಅದಕ್ಕೆ ಸ್ಟವ್ ಮೇಲೆ ಇಟ್ಟು ಸ್ಟವ್ ಮೇಲಿಟ್ಟು ನಾನೇನು ಮಾಡ್ದೆ ಅಂತ ಅಂದ್ರೆ ಅದಕ್ಕೆ ಹಾಗೆಯೇ ಇದೆಲ್ಲ ಹಸಿ ಮಾಂಸಕ್ಕೆ ಹಚ್ಚಿ ನಾನೇನು ಮಾಡ್ಬಿಟ್ಟು ಸ್ಟವ್ ಮೇಲಿಟ್ಟು ಸ್ಟವ್ ಮೇಲಿಟ್ಟು ಏನ್ಮಾಡ್ದೆ ಅಂತ ಅಂದ್ರೆ ಅದಕ್ಕೆ ಎಲ್ಲ ಬಿಸಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಮಾಡ್ತಾ ಮಾಡ್ತಾ ಏನಾಗ್ತು ಅಂದರೆ ಕುದಿಯಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಮತ್ತು ನಾನು ಉಪ್ಪನ್ನು ಮರ್ತು ಹೋಗೀನಿ ಉಪ್ಪನ್ನು ಸಹ ಹಾಕಬೇಕು ನಮ್ಮ ರುಚಿಗೆ ತಕ್ಕ ಹಾಗೆ ಖಾರವೂ ಸೇರಸ್ಬೇಕು ಹಾಕಿ ಇದೆಲ್ಲ ನಾನೇನು ಮಾಡಬೇಕು ಅಂದರೆ ಬಾಯ್ಲ್ ಮಾಡೋಕ್ಕಿಟ್ಟು ಇಟ್ಟು ಆಮೇಲೆ ಅದು ಸರಿಯಾದ ರೀತಿಯಲ್ಲಿ ಬೆಂದದೋ ಇಲ್ಲೋ ಅಂಥೇಳಿ ನಾನು ರುಚಿ ನೋಡ್ಕೊಳ್ತಾನೆ ನೋಡ್ತಲೇ ಅದು ಕುದಿತಾ ಇರ್ಬೇಕು ರೀ ಆವಾಗ ಮತ್ತೇನೇನು ಸ್ವಲ್ಪ ಸ್ವಲ್ಪ ಕಡ್ಮೆ ಬಿತ್ತು ಅದನ್ನೆಲ್ಲ ಸೇರ್ಸ್ಕೊಳ್ತಾ ಇದ್ದು ಸೇರಿಸಿ ಸೇರಿಸಿ ನಾನೇನು ಮಾಡ್ದೆ ಅಂತ ಅಂದ್ರೆ ಲಾಸ್ಟಿಗೆ ಅದು ಚಲೋ ಬೆಂದ್ಮೇಲೆ ನಾನೇನು ಮಾಡೆ ಅಂತ ಅಂದ್ರೆ ಟೇಸ್ಟ್ ನೋಡಿದಾಗ ಎಲ್ಲ ಸರಿ ಹೋಯ್ತು ರೀ ಸರಿ ಹೋದ್ಮೇಲೆ ನಾನು ಆಮೇಲೆ ಏನು ಮಾಡ್ದೆ ಅದಕ್ಕೆ ಸಿಮ್ಮಿನ ಮೇಲೆ ಇಟ್ಟು ಸ್ವಲ್ಪೊತ್ತನ ಅದಕ್ಕೆ ನಾನು ಹಾಗೆ ಸಿಮ್ ಅಂದರೆ ಅದಕ್ಕೆ ಸ್ವಲ್ಪ ಧಮ್ ಆಗ್ಲಿಕ್ಕಿಟ್ಟು ಮತ್ತು ಒಂದು ಹತ್ತು ನಿಮಿಷ ಆದ್ಮೇಲೆ ಇಳ್ಸ್ಬಿಟ್ಟು ಆಮೇಲೆ ನೋಡ್ದ್ರೆ ಅದ್ರ ರುಚಿ ಭಾಳ ಚೆಂದಾಗಿತ್ತು ರೀ ಭಾಳ ಟೇಸ್ಟಾಗಿತ್ತು ಆಮೇಲೆ ಮತ್ತು ನಾನೆಲ್ಲ ಸ್ವಲ್ಪ ಬಾಸ್ಮತಿ ರೈಸ್ ತರಿಸಿ ಒಳ್ಳೆ ಅನ್ನ ಅಂದರೆ ಅನ್ನ ಮಾಡಲಿಕ್ಕಿಟ್ಟು ಕಾಜು ರೈಸ್ ಅಂತ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀವಿ ಅದು ಸಹ ನಾನು ಅನ್ನ ಸಹ ಇದೇ ರೀತಿ ಎಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ನಾನೇನು ಮಾಡಿದ್ದೆ ನಾನು ಅದಕ್ಕೆಲ್ಲ ಬಗರ ಹಾಕಿ ಇಟ್ಬಿಟ್ಟಪ್ಪಾ ಹಾಕಿಟ್ಬಿಟ್ಟು ಇದು ಸ್ವಲ್ಪ ಬೇಗನೇ ಇದು ಆಗ್ತದ ಮೆತ್ತಗಾಗ್ತದೆ ಈ ಅಕ್ಕಿ ಅಂತ ಹೇಳಂದು ನಾನೇನು ಮಾಡ್ದೆ ಸ್ವಲ್ಪ ನೀರು ಹಾಕಿ ಇಟ್ಬಿಟ್ಟು ಅನ್ನಕ್ಕಿಟ್ಬಿಟ್ಟು ಇನ್ನೊಂದು ಕಡೆ ಇದನ್ನು ಸಹ ಒಂದು ಅರ್ಧ ಒಂದು ಗಂಟೆ ತಗೋತ್ರೀ ಟೈಮ್ ಮಾಡೋಕ್ಕೆ ಮತ್ತು ನಾನು ಏನ್ಮಾಡ್ದೆ ಅಂದರೆ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಈ ಸಲ ಏನ್ಮಾಡ್ದೆ ಬಟರು ನಾನ್ ಮಾಡ್ಬೇಕಂಥೇಳಿ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ನಾನು ಚಪಾತಿ ಹಿಟ್ಟು ಹಾಕಿದ್ದಲ್ಲ ಅದು ಹಾಗೆ ಇಟ್ಬಿಟ್ಟು ನಾನೇನು ಮಾಡ್ದೆ ಅಂತಂದ್ರೆ ಚಪಾತಿ ಹಿಟ್ಟು ತೆಗೆದ್ಬಿಟ್ಟಾಕಿ ಆ ಚಪಾತಿ ಹಿಟ್ಟಿಗೆ ಸ್ವಲ್ಪ ನಾನೇನು ಹಾಕಿದೆ ಅಂದ್ರೆ ಮೈದಾಹಿಟ್ಟು ಹಾಕಿ ನಾನು ಟೈಪ್ ಮಾಡ್ಬೇಕಂಥೇಳಿ ನಾನು ಲಟ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ ಒಂದೇ ಸಲ ದೊಡ್ಡದು ನಾನು ಮಾಡಿ ಅದಕ್ಕೆ ಏನು ಮಾಡ್ದೆ ನಾನು ಫೋರ್ ಪೀಸಸ್ ಆಗಿ ಕಟ್ ಮಾಡ್ದೆ ಕಟ್ ಮಾಡಿ ನಾನು ಏನ್ಮಾಡ್ದೆ ಅಂತ ಅಂದ್ರೆ ಈ ರೋಸ್ಟ್ ಮಾಡಬೇಕು ಅಥ್ವಾ ಫ್ರೈ ಮಾಡ್ಬೇಕಂಥೇಳಿ ನಾನು ಸ್ಟಾರ್ಟ್ ಮಾಡ್ದೆ ಮತ್ತು ಅದ್ರ ಮೇಲೆ ಒಂದೊಂದಕ್ಕೆಲ್ಲ ಸ್ವಲ್ಪ ಬಟರ್ ಹಚ್ಕೊಳ್ತಾ ಹೋದಪ್ಪಾ ಹೋಗಿ ಸ್ವಲ್ಪ ಎಲ್ಲ ಇದು ರೊಟ್ಟಿಯೂ ಏನು ಬಟರ್ ನಾನ್ ಏನಾಯ್ತು ಅಂದ್ರ ಸ್ವಲ್ಪ ಮೆತ್ತಗಾಯಿತು ಆಗಿ ಏನಾಯಿತು ಅಂತ ಅಂದ್ರೆ ಇಷ್ಟೊಂದು ರೊಟ್ಟಿಗಳು ಸಹ ನಾವು ಇದೇ ಥರ ಮನೆಯವರೆಲ್ಲ ಸೇರಿ ಹೆಲ್ಪ್ ಮಾಡಿದರು ನಾವು ಮಾಡ್ಕೊಂಡು ಏನ್ಮಾಡಿದ್ವಿ ನಾವೇ ಸ್ವತಃ ಎಲ್ಲ ಅಡುಗೆ ಮಾಡ್ಕೊಂಡೀವಿ ಯಾಕೆಂದ್ರೆ ಟೈಮು ಬಹಳ ಕಡಿಮೆ ಅದ ಆವತ್ತು ನಮಗೆ ಕುಕ್ ಸಿಗಲಿಲ್ಲ ಭಾಳ ತೊಂದರೆ ಆಯಿತು ನಮಗೆ ಸೊ ಅದಕ್ಕೆ ನಾವೇನು ಮಾಡೀವಿ ಅಂತ ಅಂದ್ರೆ ಈ ಥರ ಎಲ್ಲ ಮನೆಯಲ್ಲಿ ಮಾಡ್ದೇವು ಆದರೆ ಹೋಟೆಲ್ಕಿಂತನೂ ಇದು ಬಹಳ ಚೆಂದ ಆಗಿತ್ತು ಒಳ್ಳೆಯ ಟೇಸ್ಟ್ ಬಂದಿತ್ತು ನಮಗೆ ಸಮಾಧಾನ ಆಯಿತು ಸಾಯಂಕಾಲ ಹೊತ್ತಾಗಿದ್ದೆ ಗೆಸ್ಟ್ಸ್ ಎಲ್ಲ ಬಂದಿದ್ದರು ಮತ್ತ ನಮ್ಮಲ್ಲೆಲ್ಲ ಪ್ರೇಯರ್ ಎಲ್ಲ ಮಾಡ್ತಾರೆ ಆ ಪ್ರೇಯರ್ ಎಲ್ಲ ಆಯಿತು ಸಾಂಗ್ಸ್ ಎಲ್ಲ ಹಾಡಿ ಇದೇ ರೀತಿ ನಾವೇನು ಮಾಡಿದ್ವಿ ಒಂದು ಒಳ್ಳೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ರೀ ಆ ಪ್ರೋಗ್ರಾಮ್ನಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಬಂದಿದ್ದರು ಫ್ರೆಂಡ್ಸ್ ಬಂದವರೆಲ್ಲ ನಾವೇನು ಮಾಡಿದ್ದೀವಿ ಆಮೇಲೆ ನಾವು ಪಾರ್ಟಿ ಎಲ್ಲ ಆದ್ಮೇಲೆ ಊಟದ್ದೆಲ್ಲ ನಾವು ಅರೇಂಜ್ ಮಾಡಿದ್ವಿ ಒಳ್ಳೆಯ ರೀತಿಯಿಂದ ಅರೇಂಜ್ ಮಾಡಿ ಅದಕ್ಕೆ ನಾವು ಏನ್ಮಾಡೀವಿ ಅಂತಂದ್ರೆ ಚೆನ್ನಾಗಿ ಹೋಟೆಲ್ ಸ್ಟೈಲೇ ನಾವು ಎಲ್ಲ ಎಲ್ಲ ಟೇಬಲ್ಸ್ ಸಪ್ರೇಟ್ ಟೇಬಲ್ಸ್ ಮಾಡಿದ್ದೀವಿ ಆ ಟೇಬಲ್ ಮೇಲೆಲ್ಲ ಯಾವ ರೀತಿ ಹೋಟೆಲ್ಸ್ನಲ್ಲಿ ಅರೇಂಜ್ ಮಾಡ್ತಾರೆ ಒಂದೊಂದು ರೋಸ್ ಹೂವುಗಳಿಟ್ಟು ಮತ್ತು ಒಂದೊಂದು ಫ್ಯಾಮ್ಲಿಗೆ ಕೂಡಿಸಿ ನಾವು ಈ ಥರ ಎಲ್ಲ ಅರೇಂಜ್ ಮಾಡ್ಕೊಂಡೀವಿ ಸಾಕಾ